ಹಾಂ ಹೇಳಿ ಹಾಂ ಗುಡ್ ಮಾರ್ನಿಂಗ್ ಹೇಳಿ ಹೌದಾ ಎಲ್ಲಿಂದ ಮಾತಾಡ್ತಿರೋದು ಹೌದಾ ಯಾವಾಗ ಬರ್ತೀರ ಹಾಂ ಹಾಂ ಒಂದು ವಾರ ಕೊಡ್ತೀವಿ ಅದ್ರ ಮೇಲೆ ಅಂದರೆ ಫೈನ್ ಆಗುತ್ತೆ ಆಕಸ್ಮಾತ್ ಕಳೆದೋಯ್ತು ಏನಾದರೂ ಹಿಂಗ್ ಆಯಿತು ಅಂದರೆ ಫೈನ್ ಕಟ್ಟಬೇಕಾಗುತ್ತೆ ಆಮೇಲೆ ಅದು ಬುಕ್ಕನ್ನೂ ಅಷ್ಟೇ ಕ್ಲೀನ್ ಆಗಿ ಇಟ್ಕೊಂಡಿರ್ಬೇಕು ಹ್ಞೂ ಕಾಸ್ಟ್ ಎಲ್ಲ ಅಂದರೆ ಒಂದು ಫೈವ್ ಅಂಡ್ರೆಡ್ ಹಿಂಗೆಲ್ಲ ಆಗುತ್ತೆ ಫೈನ್ ಹಾಕ್ ಫೈನ್ ಹಾಕ್ತರೆ ಹಾಂ ನಿಮಗೆ ಹಾಂ ಮೆಮ್ಬರ್ಷಿಪ್ ತೊಗೊಬೇಕು ನೀವು ಬರ್ತೀರಲ್ಲ ಆಗಲೇ ಮೆಮ್ಬರ್ಷಿಪ್ ತಗೊಂತೀರ ಡೆ ಇದು ಡೈಲಿ ಬರ್ತೀರಾ ಅಥವಾ ಬುಕ್ ತಗೊಂಡ್ ಹೋಗ್ತಿರಾ ಹೆಂಗೆ ಬುಕ್ ತಗೊಂಡು ಹೋಗ್ತೀರ ಮತ್ತೆ ರಿಟನ್ ಮಾಡೋದು ಯಾವಾಗ ವೀಕ್ಲಿ ಒಂದು ಸರ್ತಿ ಅಂದರೆ ಒಂದು ವೀಕ್ ಮೇಲಾದರೆ ನೀವು ಫೈನ್ ಕಟ್ಟಬೇಕಾಗುತ್ತೆ ಒಂದು ವೀಕ್ ಒಳಗಡೆಯೇ ಆಗ್ಬೇಕು ಯಾಕೇಂದರೆ ನಮ್ಗೂ ಲಾಸ್ ಆಗುತ್ತೆ ಸ್ಟೂಡೆಂಟ್ಗಳೆಲ್ಲ ಬರ್ತಿರ್ತರೆ ಅಲ್ಲವಾ ಅವ್ರ್ಗೂ ಓದ್ಕಳದಿಕ್ಕೆ ಹಂಗಾಗಿ ಹಾಂ ಹಂಗ್ ಮಾಡಿದರೂ ಆಗುತ್ತೆ ಇಲ್ಲಾಂದರೆ ಮೂರು ದಿನಕ್ಕೆ ಒಂದು ಸಲ ಬಂದ್ರೂ ಆಗುತ್ತೆ ಒಂದು ವೀಕ್ ಇಟ್ಕೊಂಟು ಒಂದು ಫೈವ್ ಡೇಸಲ್ಲಾದರೂ ಬಂದು ಕೊಟ್ಟೋದ್ರೂ ಆಗುತ್ತೆ ಹಾಂ ಸರಿ ಸರಿ ಮೇಡಮ್ ಆಯಿತು ಯಾವ್ದು ಬುಕ್ ಬೇಕು ಏನು ಸ್ಟೆಡಿ ಮಾಡ್ತಿರೋದು ನೀವು ಎಮ್ ಎನಾ ಹೌದಾ ಸರಿ ಮೇಡಮ್ ಬನ್ನಿ ನೀವು ಮೆಮ್ಬರ್ಷಿಪ್ ಮಾಡ್ಬಿಟ್ಟು ಆಮೇಲೆ ಬುಕ್ ತಗೊಂಡು ಹೋಗಿರಂತೆ ಹಾಂ ಓಕೆ ಹ್ಞು ಸರಿ